ನಮ್ಮ ಪ್ರದೇಶದಲ್ಲಿ ಸಾರಿಗೆ ಸಾಧನಗಳು ತುಂಬ ಸುದರ ಸುಧಾರಣೆ ಹೊಂದಬೇಕಾಗಿದೆ ಯಾಕಂದರೆ ಸಮಯಕ್ಕೆ ಸರಿಯಾಗಿ ಸಾರಿಗೆಗಳು ಸಾರಿಗೆಗಳ ವ್ಯವಸ್ಥೆಗಳು ವ್ಯವಸ್ಥೆ ಇರುವುದಿಲ್ಲ ಸಾರಿಗೆ ವಾಹನಗಳು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ ಹಾಗಾಗಿ ಇಲ್ಲಿನ ಜನಕ್ಕೆ ತುಂಬ ತೊಂದರೆ ಆಗ್ತಿದೆ ಇಲ್ಲಿ ಇನ್ನೂ ಬಸ್ಸುಗಳ ಬಸ್ಸುಗಳ ವ್ಯವಸ್ಥೆ ಬೇಕಾಗಿದೆ ಈ ಈ ಮಾರ್ಗದಲ್ಲಿ ಬ ನಮ್ಮ ನಮ್ಮ ಊರಿನ ಶಿರಾಳಕೊಪ್ಪ ಮಾರ್ಗದಲ್ಲಿ ಬಸ್ಸುಗಳು ತುಂಬ ಕಡಿಮೆ ಸಾರಿಗೆ ವಾಹನಗಳು ತುಂಬ ಅವಲಂಬಿತರಾಗಿರುತ್ತಾರೆ ಇಲ್ಲಿ ಸಾರಿಗೆ ವಾಹನಕ್ಕಾಗಿ ಆದರೆ ಸಾರಿಗೆ ವಾಹನಗಳೇ ಇರುವುದಿಲ್ಲ ಇಲ್ಲಿ ಹಾಗಾಗಿ ಸಾರಿಗೆ ವಾಹನಗಳನ್ನು ಇನ್ನೂ ತುಂಬ ಬೇಕಾಗಿದ್ದ ತುಂಬ ಸಾರಿಗೆ ವಾಹನಗಳು ಇಲ್ಲಿ ಬೇಕಾಗಿರುತ್ತದೆ ತುಂಬ ಕೆ ಕಿಕ್ಕಿರಿದಂತೆ ಇರ್ತವೆ ಬಸ್ಸುಗಳು ಯಾವ ಹತ್ತು ಬಸ್ಸು ಇರೋ ಸಮಯ ಬೇಕಾಗಿರುವ ಜಾಗದಲ್ಲಿ ಒಂದು ಮೂರು ಬಸ್ಸುಗಳನ್ನು ಬಿಡ್ತಾರೆ ಆದ್ದರಿಂದ ತುಂಬ ಕಿಕ್ಕಿರಿದಂತೆ ಇರುತ್ತೆ ಆ ಬಸ್ಸುಗಳು ಪ್ರಯಾಣ ಮಾಡಲು ತುಂಬ ಕಷ್ಟ ಆಗುತ್ತೆ ಇಲ್ಲಿ ಯಾವಾಗಲೂ ನಿಂತುಕೊಂಡೆ ಹೋಗಬೇಕು ನಿಂತುಕೊಂಡೆ ಬರಬೇಕು ಕೂತ್ಕೊಳ್ಳೋಕೂ ಸಹಿತ ಜಾಗ ಇರೋಲ್ಲ ನಿತ್ಕೊಳೋಕೂ ಜಾಗ ಇರೋಲ್ಲ ಅನಿವಾರ್ಯ ಆಗ್ಬಿಟ್ಟಿರುತ್ತೆ ಬಸ್ಸುಗಳಲ್ಲಿ ಅಡ್ಡ ಬಸ್ಸುಗಳಲ್ಲಿ ನಾವು ಪ್ರಯಾಣ ಮಾಡೋದು ತುಂಬ ಕಿರಿ ಕಿರಿ ಆಗುತ್ತೆ ಇದು ಇದರಿಂದ ನಾವು ನನ್ನ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೂ ಹೋಗೊಕ್ಕಾಗೋಲ್ಲ ಹೋದರೂ ಕೂಡ ಕೆಲಸ ಮಾಡೋಕ್ಕಾಗಲ್ಲ ತುಂಬ ಸುಸ್ತಾಗಿ ಬಿಡುತ್ತೆ ಹಾಗಾಗಿ ಇದೆಲ್ಲ ತುಂಬ ತುಂಬ ಕಷ್ಟ ಆಗುತ್ತೆ